ನಮಸ್ಕಾರ ಸರ್ ಎಲ್ಲರ ಅಡುಗೆ ಮನೆ ಮತ್ತು ಶೌಚಾಲಯಗಳಲ್ಲಿ ಜಿರಳೆ ಮತ್ತು ಇಲಿ ಹಲ್ಲಿಗಳ್ ಇರೋದು ಸಹಜನೇ ಅವುಗಳಿಂದ ಹಾನಿಕರ ಉಂಟಾಗೋದು ಜಾಸ್ತಿಯೇ ಇದೆ ಹಲ್ಲಿಗಳಿಂದ ಅಡುಗೆ ಮನೆಯಲ್ಲಿ ತೊಂದರೆ ಆಗೋದು ಅಡುಗೆ ಮಾಡುವಾಗ ಅಡ್ಗೆಲಿ ಬೀಳೋದು ಅದು ವಿಷ ಆಗೋದು ಅದು ನಾವು ತಿನ್ನೋದು ನಮ್ಗೆ ಮತ್ತೆ ಏನಾದ್ರೂ ಆರೋಗ್ಯ ಕೆಡೋದು ಇದೆಲ್ಲ ಜಾಸ್ತಿ ಆಗ್ತಿರುತ್ತೆ ಮತ್ತು ಜಿರ್ಳೆಗಳು ಕೂಡ ಅಷ್ಟೇ ಬಟ್ಟೆಗಳಲ್ಲಿ ಸೇರಿಕೊಂಡು ಬಟ್ಟೆಗಳೆಲ್ಲ ಕಡಿಯೋದು ಎಲ್ಲ ಮಾಡುತ್ತೆ ಜಿರಳೆ ಉಂಡೆ ಹಾಕೋದ್ರಿಂದ ಜಿರಳೆಗಳು ತಡೆಗಟ್ಬೋದು ಮತ್ತು ಹಿಟ್ಗಳು ಇಟ್ಟು ಹೊಡೆಯೋದ್ರಿಂದ ಸಮೇತ ಜಿರ್ಳೆಗಳು ತಡಿಬೋದು ಮತ್ತು ಇಲಿ ಕೂಡ ಅಷ್ಟೇ ಇಲಿಗಳಿಂದ ಮೂಟೆಗಳೆಲ್ಲ ಕಡಿತಾವೆ ಮತ್ತು ಬಟ್ಟೆಗಳೆಲ್ಲ ಹರ್ದುಬಿಡ್ತಾವೆ ಎಲ್ಲ ಗಲೀಜು ಮಾಡ್ತವೆ ಮತ್ತು ಒಳಗಡೆ ಹೋಗಿದ್ ತಕ್ಷ್ಣ ಭಯ ಕೂಡ ಉಂಟು ಮಾಡ್ತವೆ ನಮಗೆ ಸಖತ್ತು ಭಯ ಉಂಟು ಮಾಡ್ತವೆ ಅವುಗಳಿಂದ ಅವು ಮರಿ ಹಾಕೊಂಡ್ ಮತ್ತೆ ಜಾಸ್ತಿ ಮಾಡ್ತವೆ ಅವುಗಳಿಂದ ಬಟ್ಟೆಗಳೆಲ್ಲ ಕಡಿಯೋದು ಈ ಥರ ಎಲ್ಲ ಸಾಧ್ಯತೆ ಇರುತ್ತೆ ಥ್ಯಾಂಕ್ ಯು ಸರ್